ತೋಟಗಾರಿಕೆ ಬಗ್ಗೆ ಹೇಳ್ಬೇಕು ಅಂದರೆ ತೋಟಗಾರಿಕೆ ಅನ್ನೋದು ಒಂದು ಒಂದು ಮನೇ ಕೈ ತೋಟ ಇದ್ದಂಗೆ ಅಂಥನೆ ಹೇಳ್ಬೋದು ನನ್ನ ಪ್ರಕಾರ ತೋಟಗಾರಿಕೆ ಅದ್ರ ಬಗ್ಗೆ ತುಂಬಾ ಅದರಿಂದ ಉಪಯೋಗಗಳು ಇದೆ ತುಂಬನೆ ಮುಂದುಗಡೆ ಗಾರ್ಡನಾಗಿ ಮನೆ ಮುಂದಿನಂಥ ಗಾರ್ಡನಾಗಿರ್ಬೋದು ನಾವು ಬೆಳಿಸಿದಂಥ ಗಿಡಗಳಿಂದ ನಮಗೆ ಆದಂಥ ಸ್ವಚ್ಛವಾದಂತಹ ಗಾಳಿ ಸಿಗುತ್ತೆ ನಮ್ಮ ಉಸಿರಾಟಕ್ಕೆ ತುಂಬ ಇದೆ ಇರುತ್ತೆ ಆಮೇಲೆ ಪ್ರತಿಯೊಂದು ಯಾವುದೋ ಎಲ್ಲಿಗೊ ಹೊರಗಡೆ ಹೋಗಿರ್ತಿವಿ ಯಾವುದೋ ಒಂದು ಗಿಡಗಲನ್ನ ನೋಡಿರ್ತಿನಿ ಯಾವುದೋ ಒಂದು ಹೂಗಳ್ನ ನೋಡಿರ್ತಿನಿ ಅವ್ರು ಹೊರಗಡೆ ನರ್ಸರಿನಲ್ಲಿ ಆಗಿರ್ಬೋದು ಅಥ್ವ ಅಕ್ಕ ಪಕ್ಕ ಊರುಗಳಲ್ಲಿ ಹೋದಾಗೆಲ್ಲ ನೋಡಿರ್ತಿನಿ ತುಂಬ ಚೆನ್ನಾಗಿತ್ತು ಅಂದರೆ ಅವ್ರ ಹತ್ತಿರ ಕೇಳಿಬಿಟ್ಟು ಸಸಿಗಳನ್ನು ಇಸ್ಕೊಂಡು ಬಂದುಬಿಟ್ಟು ಮನೆ ಮುಂದೆ ಅದನ್ನ ಬೆಳೆಸೋ ರೀತಿನಲ್ಲಿ ಆಗಿರ್ಬೋದು ಏನೊ ಒಂಥರ ಒಂದು ಖುಷಿ ಸಿಗುತ್ತೆ ಆ ಗಿಡಗಳನ್ನು ನೋಡಿದಾಗ ಹೂವುಗಳನ್ನ ನೋಡಿದಾಗ ನಾವೇ ಬೆಳಿಸಿದಿವಲ್ಲ ಅನ್ನೋದೊಂದು ಖುಷಿಯಿರತ್ತೆ ಆಮೇಲೆ ಆಮೇಲೆ ಇದು ತರಕಾರಿಗಳ್ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ತೊಂದರೆ ಈ ಒಂದು ನಮ್ಮ ತೋಟದಲ್ಲಿ ಇರುವಂತಹ ಮಾವು ಹಲಸು ನೇರಳೆ ಸಪೋಟೊ ಬಾಳೆ ಈಥರದೆಲ್ಲ ನಾವೇ ಸ್ವಂತ ಬೆಲೆದು ನಾವೇ ತಿನ್ನೋದರಿಂದ ಎಷ್ಟೋ ಖುಷಿ ಸಿಗುತ್ತೆ ಅಂದರೆ ಅಂದರೆ ನ್ಯಾಚುರಲಾಗಿ ನಾವೇ ಬೆಳೆದು ಇದು ಮಾಡಿರೋವಂಥದ್ದು ಅಂದರೆ ಹೊರ್ಗಡೆಯಿಂದ ತಂದಿರೋವಂಥದು ಅವ್ರು ಪೌಡ್ರು ಹಾಕಿ ಹಣ್ಣು ಮಾಡಿರ್ತಾರೊ ಅಥ್ವ ಇನ್ನು ಇಂಜೆಕ್ಷನ್ ಮಾಡಿರ್ತಾರೊ ಅನ್ನೋದೊಂದು ಭಯ ಇರುತ್ತೆ ಏನೆಲ್ಲ ಕೆಮಿಕಲ್ಗಳನ್ನು ಹಾಕಿರ್ತಾರೆ ಬಟ್ಟು ನಾವೇ ಬೆಳೆಯೋದರಿಂದ ನಮಗೆ ಒಂಥರ ಖುಷಿಯಿದೆ ನಾವು ಬೆಳ್ದಿದ್ದು ಹಣ್ಣು ನಾವು ತಿಂತಿದಿವಲ್ಲ ಅನ್ನೊದೊಂದು ಖುಷಿಯಿರತ್ತೆ ತೋಟಗಾರಿಕೆ ಬಗ್ಗೆ ಅಂದರೆ ತುಂಬಾನೆಯಿದಿದೆ ನಮ್ಮ ಮನೆಯೊರ್ಗೆ ಇದು ತೋಟ ಅಂದರೆ ನಮ್ಮದು ಮೂಲಾ ಕೃಷಿ ಮೂಲ ಆಧಾರಿತ ಅದು ಇಂದ ನಮ್ಮ ಮನೆಯವ್ರ ಜೊತೆಗೆ ಸಾಧ್ಯವಾದಷ್ಟು ಫ್ರೀ ಇದ್ದಾಗೆಲ್ಲ ನಾನು ಅವ್ರ ಜೊತೆಗೆ ತೋಟಗಳಿಗೆ ಹೋಗೋದು ನಮ್ಮ ಕೈಯಲಾಗದಂಥ ಸಹಾಯಗಳನ್ನು ಅವರಿಗೆ ಮಾಡೋದು ಈಗಾ ಸ್ಪ್ರೇ ಬಟ್ ಟೈಮಲ್ಲಿ ಬಳ್ಳಿ ಡ್ರಿಪ್ಪಿಂಗ್ ಬಳ್ಳಿಗಳನ್ನು ಎಳಿಲಿಕ್ಕೋಗದು ಸ್ಪ್ರೇ ಮಾಡಲಿಕ್ಕೆ ಹೋಗೋದು ಆಮೇಲೆ ಕಾಫಿ ಹಣ್ಣು ಕೊಯ್ಲಿಕ್ಕೋಗೋದು ಮೆಣ್ಸು ಕೊಯ್ಲಿಕ್ಕೋಗೋದು ಈಥರಯೆಲ್ಲಾ ಮಾಡೋದರಿಂದ ನಮಗು ಒಂಥರ ಖುಷಿ ಸಿಗುತ್ತೆ ನಮಗು ಟೈಮ್ ಪಾಸ್ ಆಗುತ್ತೆ ಖುಷಿ ಸಿಗುತ್ತೆ ನಮ್ಮ ತೋಟ್ದಲ್ಲಿ ನಾವೆ ಕೆಲಸ ಮಾಡ್ತಿದಿವಲ್ಲಾ ಅನ್ನೋದೊಂದು ಇರುತ್ತೆ ಜೊತೆಗೆ ರಜಾಯಿದ್ದಾಗ ಮಕ್ಕಳನೆಲ್ಲ ಸಹ ನಾವು ಕರ್ಕೊಂಡು ಹೋಗ್ತಿವಿ ನಮ್ಮ ತೋಟ್ದಲ್ಲಿ ಹೋಗಿಬಿಟ್ಟು ಒಂಥರ ಒಂಥರ ಪಿಟ್ಟಿದ್ತರನೆ ಅಂತ ಎಂಜಾಯ್ ಮಾಡ್ತೀವಿ ನಾವು ಅದನ್ನು ಕೆಲಸ ಅನ್ನಕ್ಕಿಂತನು ಹೋಗ್ತಿದಿವಲ್ಲ ಹೊರ್ಗಡೆ ನಾವು ಖುಷಿನಲ್ಲಿ ನಮ್ಮ ತೋಟಗಳಿಗೆ ಹೋಗಿ ನಾವೆ ಸ್ವಂತ ನಮ್ಮ ಕೈಯಾ ಕೈಲಾಲೆ ಕೆಲಸ ಮಾಡೋದರಿಂದ ನಮಗ್ ಏನೋ ಒಂಥರ ಖುಷಿಯಿರತ್ತೆ ನಮ್ಮ ತೋಟ್ದಲ್ಲಿ ನಾವು ಕೆಲಸ ಮಾಡ್ತಿದಿವಲ್ಲ ಅನ್ನೊದೊಂದು ಆಮೇಲೆ ನ್ಯಾಚುರಲ್ಲಾಗಿ ಯಾವುದೆ ರೀತಿಯ ಕೆಮಿಕಲ್ ಏನೂ ಇಲ್ದೆ ನಾವು ಆರ್ಗ್ಯಾನಿಕ್ ಆದಷ್ಟು ಆರ್ಗ್ಯಾನಿಕಿಗೆ ನಾವು ಇಂಪೋರ್ಟೆನ್ಸ್ ಕೊಡೊದು ಸೋ ನಾವು ಬೆಳೆದಿರೊ ಹಣ್ಣಲ್ವ ಅನ್ನೋ ಒಂದು ಖುಷಿಯಿರುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾವುದೆ ಕೆಮಿಕಲಿಲ್ಲ ಏನಿಲ್ಲ ಅನ್ನೋದೊಂದು ಖುಷಿಯಿರತ್ತೆ ಆಮೇಲೆ ನನ್ನ ಪ್ರತಿಯೊಂದು ನಮ್ಮ ಮನೆಯವರಿಗೆ ಹೇಳೋದದನೆ ಏನಂದರೆ ಯಾವ್ಯಾವ ಸೀಜನಲ್ಲಿ ಯಾವ್ಯಾವ್ದು ಹಣ್ಣುಗಳು ಸಿಗುತ್ತೆ ಅದನ್ನೆಲ್ಲದು ನಾವು ನಮ್ಮ ತೋಟದಲ್ಲೆ ಬೆಳೆದು ನಾವು ತಿನ್ಬೇಕು ಹೊರಗಡೆಯಿಂದ ತರೋದು ಬೇಡ ನಾವು ಬೆಳ್ದಿದನ್ನು ತೃಪ್ತಿಯಾಗಿ ತಿನ್ನೋ ಅನ್ನೋ ಒಂದು ತುಂಬ ಖುಷಿಯಿರತ್ತೆ ನಮಗ್ ಅದ್ರಲ್ಲಿ ನಾವು ಬೆಳೆದಿದ್ದು ಅನ್ನೊದೊಂದು ನಾವು ಯಾರಾರು ಬಂದಾಗ ನಮ್ಮ ನಾವು ತಿಂದು ಉಳಿದು ಎಕ್ಸಸಾಗಿದ್ನೆಲ್ಲ ನಮ್ಮ ರಿಲೇಟಿವ್ ಆಗಿರ್ಬೋದು ಅಕ್ಕ ಪಕ್ದವ್ರಿಗೆ ಆಗಿರ್ಬೋದು ಅವರಿಗೆಲ್ಲ ಹಂಚಿ ತಿಂತೀವಲ ನಾವು ಬೆಳೆದಿದ್ದು ನಮ್ಮ ತೊಟದ್ದು ತಗೊಳ್ಳಿ ಅಂತ ಕೊಡುವಾಗ ನಮಗ್ ಎಷ್ಟು ಹೆಮ್ಮೆ ಅನಿಸುತ್ತೆ ಒಂಥರ ಖುಷಿಯಾಗತ್ತೆ ನಮ್ಮ ತೋಟದಲ್ಲೆ ನಾವು ಬೆಳೆದಿದೀವಿ ಅನ್ನೋದ್ರ ಬಗ್ಗೆ ಆಮೇಲೆ ಪ್ರತಿಯೊಬ್ಬರಿಗು ಇದ್ರ ಬಗ್ಗೇ ಇಂಟ್ರಸ್ಟ್ ಇದ್ರೆ ಮಾತ್ರ ಇದ್ರ ಬಗ್ಗೇ ನಾವು ಹೆಚ್ಚೂ ತೊಡ್ಗಿಸ್ಕೊಳಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಆಮೇಲೆ ಎಷ್ಟೂ ಇದ್ರಲ್ಲಿ ಅನುಕೂಲಗಳಿದೆ ಅನುಕೂಲಗಳು ಅನಾನುಕೂಲಗಳನು ಅಷ್ಟೆ ಇರುತ್ತೆ ಅಂದರೆ ಅದುಕ್ಕೆ ಬಂದಂಥ ರೋಗಳಾಗಿರ್ಬೋದು ಅದಕ್ಕೆ ಏನಾದರು ಕೀಟಗಳು ಇದಾದಗೆಲ್ಲ ಅದ್ರ ಬಗ್ಗೆಯೆಲ್ಲ ಮುನ್ ಎಚ್ಚರಿಕೆ ಕ್ರಮಗಳನ್ನು ತಗೋಳ್ಬೇಕು ಅದಕ್ಕೆ ಸ ಸರಿಯಾದ ರೀತಿನಲ್ಲಿ ಗೊಬ್ಬರ ಹಾಕೊದಾಗಿರ್ಬೋದು ಸ್ಪ್ರೇ ಮಾಡೋದಾಗಿರ್ಬೋದು ಆಮೇಲೆ ಗಿಡಗಳನ್ನ ಬೇಸಿಗೆನಲ್ಲಿ ಯಾವರೀತಿ ಅದನ್ನು ಗಿಡಗಳನ್ನು ಬೆಳೆಸ್ಕೋ ಉಳಿಸ್ಕೊಂಬೇಕು ಅನ್ನೋದ್ರ ಬಗ್ಗೆ ತುಂಬ ಜಾಗೃತೆ ವಹಿಸ್ಕೊಂಡು ನಾವು ಒಂದು ಮಗು ರೀತಿನಲ್ಲಿ ಗಿಡಗಳನ್ನ ನಾವು ಸಾಕಬೇಕಾಗತ್ತೆ ಅಂದರೆ ಇವ ಶುದ್ಧವಾದ ಗಾಳಿ ಬೇಕು ಅಂದರೆ ನಮಗೆ ದುಡ್ಡು ಕೊಟ್ಟಂತು ಕೊಂಡ್ಕೊಳೋಕಾಗಾದಿಲ್ಲ ಮುಂದಿನ ದಿನ್ಗಳಲ್ಲಿ ಅದು ಬರ್ಬೋದು ಬಟ್ ನ್ಯಾಚುರಲ್ಲಾಗಿ ನಮಗೆ ಸಿಗುವಂಥದನ್ನ ನಾವು ಎಷ್ಟು ಸಾಧ್ಯವಾಗುತೊ ಅಷ್ಟನ್ನು ನಾವು ಉಪ್ಯೋಗಿಸ್ಕೊಳೊದನ್ನ ಕಲಿಬೇಕು ಅದೆಲ್ಲ ನಮ್ಮ ಕೈನಲ್ಲಿರುತ್ತೆ ಮನೆ ಮುಂದೆ ಆಗಿರ್ಬೋದು ನಾನು ಮನೆ ಮುಂದೆ ಗಾರ್ಡನ್ ಮಾಡಿಕೊಂಡಿದಿನಿ ಅದರಲ್ಲಿ ಎಲ್ಲ ರೀತಿಯ ಗಿಡಗಳನ್ನು ಆಗಿರ್ಬೋದು ಹೂವು ಇವನ್ ಹೂವು ಗಿಡಗಳು ಬೆಳೆಯೋದರಿಂದ ಪೂಜೆಗೆ ಹೂವು ತೃಪ್ತಿಯಾಗಿ ಪೂಜೆಗೆ ಹೂವುಗಳು ಸಿಗುತ್ತೆ ಒಳ್ಳೇ ಗಾಳಿ ಸಿಗುತ್ತೆ ಈ ಈಕೆ ಹಣ್ಣು ಗಿಡ ಮ ಹಣ್ಣು ತರಕಾರಿಗಳು ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಎಲ್ಲದು ನಮಗೆ ಉಪ್ಯೋಗಕ್ಕೆ ಆಗೋಅಂಥದ್ದನೆ ನಾವು ಇದು ಮಾಡ್ಕೊತ ಹೋದರೆ ಆಮೇಲೆ ಎಷ್ಟು ನೆರಳು ಸಿಗುತ್ತೆ ಗದ್ದೆಗಳಲೆಲ್ಲ ಹೋದಾಗ ನೆರಳಿಗಾಗಿರ್ಬೋದು ಆಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಮರಗಿಡಗಳನ್ನು ಬೆಳೆಸ್ಬೇಕು ಪರಿಸರ ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅದ್ರ ಬಗ್ಗೆ ತುಂಬ ಗಮನ ಹರಿಸಿ ಈ ರೀತಿ ಮಾಡ್ತಯಿದಿವಿ ಬಟ್ ಇದ್ರ ಬಗ್ಗೆ ತುಂಬ ಖುಷಿಯಿದೆ ನಮಗೆ ತೋಟಗಾರಿಕೆ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆಯೆಲ್ಲ ಖುಷಿ ಅನಿಸುತ್ತೆ